ನನ್ನದು ಯಾವಾಗ ಭೀ ಕಾಲೇಜ್ ರಜೆ ಕೊಟ್ಟಾಗ ಮಾರ್ಚ್ ತಿಂಗಳ್ನಾಗ ನಂದು ರಜೆ ಬಿಡ್ತದೆ ರೀ ಮಾರ್ಚ್ ಮತ್ತು ಏಪ್ರಿಲ ಎರಡು ತಿಂಗಳು ನಮ್ಗೆ ರಜೆ ಇರ್ತದೆ ರಿ ನಾ ರಜೆ ಕೊಟ್ಟಾಗ ನಾವು ನಾ ನಮ್ಮ ದೋಸ್ತರು ಇದಕ್ ಹೋಗ್ತಿವ್ ರೀ ಗೋವಾಕ್ಕೆ ಹೋಗ್ತಿವ್ ರೀ ಯಾಕಂದ್ರೆ ಗೋವಾ ಗೋವಾಕ್ಕೆ ಹೋಗ್ತಿವ್ ಅಂದ್ರೆ ನಮ್ಮದು ಮೈಂಡ್ ಸ್ವಲ್ಪ ಫ್ರೀ ಇರ್ತದೆ ರಿ ಅಲ್ಲಿ ಯಾರೂ ಇರೋಲ್ಲ ನಮ್ಮ ಫ್ರೆಂಡ್ ದೋ ಫ್ರೆಂಡ್ಸ್ ಅಷ್ಟೇ ಇರ್ತಾರೆ ಅಲ್ಲಿ ಹೊಕ್ಕಿಸಿನ್ ಆರಾಮ ಎಂಜಾಯ್ ಮಾಡಕ್ಕೆ ಆಗ್ತದ್ ರೀ ಗೋವಾನಾಗ ಹೋಗುನ್ ಎದುಕಂದ್ರೆ ಅಲ್ಲಿ ಗೋವಾ ಎದುಕ್ಕೆ ಫೇಮಸ್ ಅದ ರೀ ಗೋವಾ ಬೀಚಿನ ಸಲಕ ಮತ್ತು ಆಮೇಲೆ ಊಟದ ಸಲಕ್ ಅಲ್ಲಿ ಮರೈನು ಊ ಫಿಶಸ್ಸಿಂದು ಫುಡ್ ಇರ್ತದೆ ರೀ ಮತ್ತು ಆಮೇಲೆ ಅಲ್ಲಿ ಸ್ವಿಮ್ಮಿಂಗಾ ಭಾಳ ಹಲವಾರು ಆಕ್ಟಿವಿಟೀಸ್ ಇರ್ತವೆ ರೀ ಅಲ್ಲಿ ಮಾಡ್ಲಿಕ್ಕ ಆಯ್ತು ಹೊಕ್ಕಿಸಿ ಮೂ ನಾಲ್ಕು ಐದು ದಿವಸ ಟೈಮ್ ಸ್ಪೆಂಡ್ ಮಾಡ್ತೀವಿ ರಿ ಒಂದು ದಿವ್ಸ ನಾವು ಓಟೆಲ್ನಾಗ ಇರ್ತೀವಿ ರಿ ಅಲ್ಲಿ ಊಟ ಇದ್ದಿರ್ಬೌದು ಊಟ ಎಷ್ಟು ಚಲೋ ಎಷ್ಟು ಚಲೋ ಇರ್ತೆ ರೀ ಊಟ ಏನು ಹೇಳಲಿ ರೀ ನಾ ಅಲ್ಲೆಲ್ಲ ಮರೈನ್ ಊಟವೇ ಸಿಗ್ತದೆ ರಿ ಫಿಶ್ಶು ಕ್ರಾಬ್ಸು ಮತ್ತು ಹಲವಾರು ಹಂಗೆ ವೆರೈಟೀಸ್ ಇರ್ತವೆ ರಿ ಫುಡ್ನಾಗ ಆಯಿತು ಫುಡು ಊಟ ಮಾಡ್ತೀವಿ ರಿ ಹಂಗೆ ಕುಡಿಲಕ್ಕ ಸ್ವಲ್ಪ ಸಾಫ್ಟ್ ಡ್ರಿಂಕ್ಸ್ ಸಿಗ್ತವೆ ರಿ ಕೋಕೋ ಕೋಲಾ ಸ್ಪ್ರೈಟ ಮತ್ತು ಆಮೇಲೆ ರೆಡ್ ಬುಲ್ಲ ಹಾಗೆ ಕುಡಿತಿ ಕ್ವ ಹಾಗೆ ಕುಡ್ದೆವು ರಿ ಮತ್ತು ಆಮೇಲೆ ಮರುದಿವ್ಸ ನಾವು ಹೊರಗಡೆ ಸುತ್ತಾಡ್ಲಿಕ್ ಹೋದೆವು ರಿ ಗೋವಾನಾಗ ಇದ್ದಿದ್ದೆಲ್ಲ ಎನ್ವಿರಾನ್ಮೆಂಟ್ ಅಲ್ಲೆಲ್ಲ ಇದ್ದಂಥ ಸುತ್ತ ಸುತ್ತಮುತ್ತ ಕಾಡಿನ ಕಾಡು ಅದವ ರಿ ಆ ಕಾಡ್ನಾಗ ಹೋದೆವ್ರಿ ಸ್ವಲ್ಪ ಕಾಡ್ನಾಗ ಖುಷಿಯೆಲ್ಲ ಹಲವಾರು ಪ್ರಾಣಿಗಳು ನೋಡ್ದೆವು ಪ್ರಾಣಿಗಳು ನೋಡಿ ಮತ್ತು ಆಮೇಲೆ ವಾಪಸ್ ಬಂದೆವು ರಿ ಒಂದು ದಿವ್ಸ ಪೂರ ಕಾಡಿನಾಗ ಪ್ರಾಣಿಗಳು ನೋಡೋದರಾಗೆ ಹೋಯ್ತ್ರಿ ಆಮೇಲೆ ಮರುದಿವ್ಸ ನಾವೂ ಬೀಚಿಗೆ ಹೋದೆವು ರಿ ಬೀಚ್ನಾಗೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಿದ್ದರು ರಿ ಬೀಚ್ನಾಗ ಬೀಚ್ನಾಗ ಆಟ ಆಡ್ತಿದ್ದರು ಅದನ್ನು ನೋಡಿ ನಾವು ಭೀ ಆಟ ಆಡ್ಲಿಕ್ ಶುರು ಮಾಡ್ದೆವು ರಿ ನಾ ನನ್ನ ಫ್ರೆಂಡ್ಸು ಒಬ್ಬರ ಮ್ಯಾಲ ನೀರು ಹಾಕೋದು ಇನ್ನೊಬ್ರ ಮ್ಯಾಲ ಕಾಲು ಎಳ್ಯೋದು ಆ ಥರ ಆಟ ಆಡ್ಕೊತ್ತಿದ್ದೆವ್ ರೀ ಅಲ್ಲಿ ಇದ್ದಂಥ ಅಲ್ಲಿ ಇದ್ದಂಥ ಮೀನುಗಳು ಅಲ್ಲಿ ಇದ್ದಂಥ ಫಿಶ್ಗಳ ಸಂಗಡ ಭೀ ಸ್ವಲ್ಪ ಆಟ ಆಡಿದೆವು ರಿ ಅಲ್ಲಿ ಸ್ವಿಮ್ಮಿ ಗೋವಾನಾಗ ಸ್ವಿಮ್ಮಿಂಗ್ ಮಾಡ್ದೆವು ರಿ ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡ್ದೆವು ರಿ ಅದು ಬಾ ಅದು ಪೂರಾ ನಮ್ಮದು ಜೀವ್ನದ ನೆನ್ಪಿನ ದಿವಸ ಭಾಳ ನೆನ್ಪಿನ ದಿವಸ ನಮ್ದು ಅದೂ ಗೋವಾನಾಗ ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಮ ದೋಸ್ತ್ರ ಸಂಗಡ ಹಾಗೆ ನಾವೂ ಬಹಳಷ್ಟು ಎಂಜಾಯ್ ಮಾಡೀವಿ ರಿ ಗೋವಾನಾಗ ಮ ಅಲ್ಲಿ ಇದ್ದಂಥ ಟೂರಿಶ್ಟ್ ಆಗಿರ್ಬೌದು ಟೂರಿಶ್ಟ್ ಸಂಗಡ್ ಮಾತನಾಡಿದೀವಿ ಆ ಟೂರಿಶ್ಟ್ ಸಂಗಡ್ ಟೈಮ್ ಸ್ಪೆಂಡ್ ಮಾಡಿದೆವು ಎಲ್ಲ ಹೊರ್ಗಿನ ದೇಶದ್ ಎಲ್ಲೆಲ್ಲ ದೇಶ ಫಾರಿನರ್ಸ್ ಎಲ್ಲ ಬಂದಿದ್ದಾರ್ರಿ ಅಲ್ಲಿ ಫ್ವ ಗೋವಾನಾಗ ಆ ಗೋವಾನಾಗ ನೋಡೋಂಥ ಎಷ್ಟು ಚಲೋ ಅದರಿ ಗೋವಾನಾಗ ನೋಡೋದು ಪ್ಲೇಸಸ್ಗಳು ಹಲವಾರು ಫಿಶ್ಗಳು ನೋಡ್ಬೋದು ರಿ ನೀವು ಡಾಲ್ಫಿನ್ಸು ಶಾರ್ಕ್ಸು ಮತ್ತೆಂಥ ಎಂಥ ಎಂಥ ಫಿಶ್ಗಳು ಅನ್ನೋದು ದೊಡ್ಡ ದೊಡ್ಡದ ಫಿಶ್ಗಳು ಇರ್ತೆ ಅವ ರಿ ಅಲ್ಲಿ ನಾ ಭೀ ಏನು ಅಂತೀನಿ ಅಂದ್ರ್ ನಿಮಗೆ ಎಲ್ಲರೂ ಏನು ಗೋವಾಕ್ಕೆ ಬನ್ರಿ ನೀವು ಒಂದು ಬೀಚಿನ ಸಲ್ವಾಗಿ ಯಾ ಬೀಚಿನ ಸಲ್ವಾಗ್ ಭಾಳ ಫೇಮಸ್ ಅದ ರಿ ಗೋವಾ ಅಲ್ಲಿ ಬಂದಿರಂದ್ರೆ ನಿಮ್ಮದು ಎಲ್ಲ ಮೈಂಡೆಲ್ಲ ಫ್ರೆಶ್ ಆತ್ ರೀ ನೀವು ಮತ್ತು ನಿಮ್ಮ ಮಕ್ಕಳು ಯಾವಾಗಾರೂ ಹಾಲಿಡೇಸ್ ಸಿಕ್ಕು ಅಂದ್ರೆ ಅವ್ರದ್ದೂ ರಜೆ ಸಿಕ್ಕಿತು ಅಂದ್ರೆ ರಜೆನಾಗ ಗೋವಾನಾಗ ಗೋವಾಕ್ಕೆ ಬನ್ರಿ ಅಂತ ಹೇಳ್ತೀನಿ ರೀ ನಾ